ಭಾರತದ ಹವಾಮಾನ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಆಗಿದೆ ಭಾರತದ ಹವಾಮಾನ ಕೇಂದ್ರ ಕಚೇರಿ ಬಂದುಬಿಟ್ಟು ಮಹಾರಾಷ್ಟದಲ್ಲಿದೆ ಈ ಹವಾಮಾನ ವೈಪರೀತ್ಯ ಈ ನವಂಬರ್ ಡಿಸಂಬರ್ ಜನ್ವರಿ ಈ ಮೂರು ತಿಂಗಳಲ್ಲೂ ತುಂಬ ಚೆನ್ನಾಗಿರುತ್ತೆ ವೆದರು ನವಂಬರ್ ಡಿಸಂಬರು ಆಲ್ ಇಂಡ್ಯಾ ಟೋಟಲ್ ನಾವು ಭಾರತದಾದ್ಯಂತ ಪ್ರವಾಸ ಕೈಗೊಳ್ಬೋದು ತುಂಬ ಚೆನ್ನಾಗಿರುತ್ತೆ ವೆದರು ಅದರಲ್ಲೂ ನಮ್ಮ ಕರ್ನಾಟಕ ತೊಗೊಂಡ್ರೆ ಕರ್ನಾಟಕದಲ್ಲಿ ಜನ್ವರಿ ಈ ಜನ್ವರಿ ಮಾಸದ್ರಲ್ಲಿ ಬಂದುಬಿಟ್ಟು ಪ್ರವಾಸ ಮಾಡೋದಕ್ಕೆ ತುಂಬ ಕಂಫರ್ಟಬಲ್ ತುಂಬ ಚೆನ್ನಾಗಿರುತ್ತೆ ಪ್ರವಾಸ ಮಾಡ್ಬೋದು ನೆಕ್ಸ್ಟ್ ಇದೇ ಎಲ್ಲಿ ಅಂದರೆ ಈ ಉ ಉತ್ತರ ಭಾರತದ ನದಿಗಳು ಅಂದರೆ ನಮ್ಮ ಭಾರತವನ್ನು ಎರಡು ಭಾಗ ಮಾಡಿದಾಗ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಈ ಉತ್ತರ ಭಾರತದ ನದಿಗಳು ಯಾವಾಗಲೂ ಸದಾ ಹರಿತಾ ಇರ್ತವೆ ಕಾರಣ ಏನಂತಂದರೆ ಈ ಹಿಮ ಹಿಮ ಏನಾಗುತ್ತೆ ಅಂದರೆ ಕರಗಿ ಬಿಟ್ಟು ನೀರಿನ ರೂಪ್ದಲ್ ಬರ್ತಾ ಇರುತ್ತೆ ಇದು ಸದಾ ಹರಿತಾ ಇರ್ತವೆ ಈ ಬೇಸಿಗೆಯಲ್ಲಿ ಹೆಚ್ಚಾಗಿ ಈ ಬಿಸಿಲು ಬೀಳೋದರಿಂದ ಹಿಮ ಜಾಸ್ತಿ ಕರಗಿ ನೀರು ಹರೀತವೆ ಈ ಗಂಗಾ ಬ್ರಹ್ಮಪುತ್ರ ಸಟ್ಲೇಜು ರಾವಿ ಬಿಯಾಸು ಸಿಂಧು ಇವೆಲ್ಲವೂ ಹಿಮನದಿಗಳು ಹಿಮನದಿಗ್ಳು ಹಿಮ ಕರಗಿ ಹರೀತವೆ ಈ ದಕ್ಷಿಣ ಭಾರತದಲ್ಲಿ ನದಿಗ್ಳು ಹೇಗೆ ಅಂತಂದರೆ ನದಿಗ್ಳು ಮಳೆ ಬಂದಾಗ ಫೋರ್ಸಾಗಿ ಹರೀತವೆ ಮಳೆ ಅಂತಂದರೆ ನದಿಗ್ಳು ಹರಿಯೋಲ್ಲ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಈ ಪಶ್ಚಿಮಕ್ಕೆ ಹರಿಯೋ ನದಿಗಳು ಮತ್ತು ಈ ಪೂರ್ವಕ್ಕೆ ಹರಿಯೋ ನದಿಗ್ಳು ಇದೆಯಲ್ಲ ಈ ಪಶ್ಶಿಮಕ್ಕೆ ಹರಿಯೋ ನದಿಗಳು ತುಂಬ ಫೋರ್ಸಾಗಿ ಹರೀತವೆ ನಮ್ಮ ಕರ್ನಾಟಕದಲ್ಲಿ ಜಲ ವಿದ್ಯುತ್ ಉತ್ಪಾದನೆ ತುಂಬ ಚೆನ್ನಾಗಿದೆ ಈ ಜಲ ಉದ್ಯು ಜಲ ವಿದ್ಯುತ್ ಉತ್ಪಾದನೆ ಮಾಡ್ಬೇಕು ಅಂತಂದರೆ ನೀರು ಫೋರ್ಸಾಗಿ ಬರಬೇಕು ಈ ಪಶ್ಚಿಮ ಗಟ್ಟಗ್ಳಲ್ಲಿ ಏನಾಗುತ್ತೆ ಅಂದರೆ ನೀರು ಫೋರ್ಸಾಗಿ ಬರೋದರಿಂದ ತುಂಬ ಯಥೇಚ್ಛವಾಗಿ ಜಲ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತೀವಿ ಈ ಪೂರ್ವ ನದಿಗಳು ಪಶ್ಚಿಮ ಪೂರ್ವ ನದಿಗಳು ಏನಾಗುತ್ತೆ ಅಂತಂದರೆ ಅವು ಸ್ಲೋ ಅಂದರೆ ಪೂರ್ವ ಗಟ್ಟಗ್ಳ ಕಡೆ ಸ್ಲೋ ಆಗಿ ಹರೀತವೆ ಆ ಕಡೆ ಜಲವಿದ್ಯುತ್ ಅಷ್ಟೇನು ಇಲ್ಲ ಕೃಷಿ ಪ್ರಧಾನವಾಗೈತೆ ಇನ್ನು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಅಂದರೆ ಮೇಘಾಲಯದ ಮೌಸಿನ್ ರಾಮ್ ಕಡಿಮೆ ಮಳೆ ಬೀಳೋಂಥದ್ದು ರಾಜಸ್ಥಾನದ ರೋಹಿಲಿ ಅದೇ ರೀತಿ ನಮ್ಮ ಕರ್ನಾಟಕ್ದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ ಆಗುಂಬೆ ಹುಲಿಕಲ್ ಕಡಿಮೆ ಮಳೆ ಬೀಳೋ ಪ್ರದೇಶ ಚಿತ್ರದುರ್ಗದ ಚಳ್ಳಕೆರೆ ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖ್ಲಾಗೋಂಥದ್ದು ರಾಜಸ್ಥಾನ ರಾಜಸ್ಥಾನದ ಜೆರುಸಲ್ಮೇರ್ ಅತೀ ಕಡಿಮೆ ಉಷ್ಣಾಂಶ ದಾಖ್ಲಾಗೋದು ಜಮ್ಮು ಕಾಶ್ಮೀರದ ಡ್ರಾಸ್ ಎಂಬ ಪ್ರದೇಶದಲ್ಲಿ ಮೈನಸ್ಸು ಡಿಗ್ರಿ ಶೆಲ್ಶಿಯಸ್ಸಲ್ಲಿರುತ್ತೆ ಇಲ್ಲಿ ಉಶ್ ಇದು ಉಷ್ಣಾಂಶ ಮೈನಸ್ಸಲ್ಲಿರ್ತವೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖ್ಲಾಗೋದು ರಾಯಚೂರು ರಾಯ್ಚೂರಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತದೆ ಅದೇ ರೀತಿ ಕಡಿಮೆ ಉಷ್ಣಾಂಶ ಮೈನಸ್ ಡಿಗ್ರಿ ಶೆಲ್ಶಿಯಸ್ ಅಷ್ಟು ದಾಖಲಾಗುವಂಥದ್ದು ನಮ್ಮ ಕರ್ನಾಟಕದಲ್ಲಿರುವಂತಹ ಬೀದರ್ನಲ್ಲಿ ಹಾಂ ಬೀದರ್ನಲ್ಲಿ ಕಡಿಮೆ ಉಷ್ಣಾಂಶ ದಾಖಲಾಗ್ತದೆ ಇನ್ನು ಹವಮಾನ ಆ ಹವಾಮಾನ ಹೇಗಿರುತ್ತಂತಂದರೆ ತುಂಬ ಚೆನ್ನಾಗಿರುತ್ತೆ ವೆದರು ಬೇಸ್ಗೆಯಲ್ಲಿ ಸ್ವಲ್ಪ ಬಿಸ್ಲು ಇರ್ತದೆ ಅದೇ ರೀತಿ ಚಳಿಗಾಲ್ದಲ್ಲಿ ಸ್ವಲ್ಪ ಚಳಿ ಇರ್ತದೆ ನಮ್ಮ ಭಾರತದ ಹವಾಮಾನ ಟೋಠಲ್ಲಾಗಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಆಗಿದೆ ಆ ಕಡೆ ಹೆಚ್ಚು ಬಿಸ್ಲು ಇರೋಲ್ಲ ಕಡಮೆನು ಚಳಿನೂ ಇರೋಲ್ಲ ಹದವಾಗಿ ಹದವಾಗಿ ಇರು ಇರ್ತದೆ ತುಂಬ ಚೆನ್ನಾಗಿರ್ತದೆ ಕೆಲ್ವೊಂದು ಭಾಗಗಳಲ್ಲಿ ಬದಲಾಗ್ತಾ ಇರ್ತದೆ ಕೆಲ್ವೊಂದು ಬಿಸಿಲು ನೇರವಾಗಿ ಬೀಳೋದರಿಂದ ಕೆಲವು ಕಡೆ ಬೇಸಿಗೆ ಬಿಸ್ಲು ಜಾಸ್ತಿ ಇರ್ತದೆ ಬೇಸಿಗೆಯಲ್ಲಿ ಕೆಲವು ಕಡೆ ಬಿಸಿಲು ಓರೆಯಾಗಿ ಬೀಳೋದರಿಂದ ಆ ಕಡೆ ಸ್ವಲ್ಪ ಉಷ್ಣಾಂಶ ಕಡಿಮೆ ಇರುತ್ತೆ ಒಟ್ಟಿನಲ್ಲಿ ಭಾರತದಲ್ಲಿ ತನ್ನದೇ ಆದಂತಹ ಹವಾಮಾನವನ್ನು ಪ್ರತಿಯೊಂದು ರಾಜ್ಯಗಳಲ್ಲು ವಿಶೇಷವಾಗಿ ಕಾಣ್ಬೋದು